ನಮ್ಮ ತುಮಕೂರು ಜಿಲ್ಲೆಲೂ ತುಂಬ ಆಸ್ಪತ್ರೆಗಳಿವೆ ಒಳ್ಳೊಳ್ಳೆಯ ಆಸ್ಪತ್ರೆಗಳಿವೆ ಮತ್ತೆ ಇಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟ್ ತಾವು ಕೂಡ ನಾವು ತಗೋಬೋದು ಎರಡ್ಮೂರು ಮೆಡಿಕಲ್ ಕಾಲೇಜಿದೆ ಓದ್ತೀವಿ ಅಂದರೆ ಮೆಡಿಕಲ್ ಓದ್ತೀವಿ ಅನ್ನೋರಿಗೆ ಮಕ್ಕಳುಗಳಿಗೆ ತುಂಬ ಸಹಾಯ ಮಾಡ್ತಾರೆ ಮತ್ತು ಎಲ್ಲ ಥರದ ಟ್ರೀಟ್ಮೆಂಟ್ ಕೂಡ ನಾವು ಕಡಿಮೆ ದರದಲ್ಲಿ ನಾವು ತುಮಕೂರಲ್ಲೇ ಪಡ್ಕೋಬೋದು ಮತ್ತೆ ಇಲ್ಲಿ ತುಂಬ ಸಮುದಾಯದ ಆಸ್ಪತ್ರೆಗಳಿವೆ ಔಷಧಿ ಅಂಗಡಿಗಳು ತುಂಬ ಇವೆ ಮತ್ತೆ ಇವತ್ತು ನಾವು ಇವಾಗ ಇತ್ತೀಚಿನ ದಿನಲ್ಲಿ ಕರೋನಾ ಬಂದಾಗ ಜನಗಳಿಗೆ ಎಷ್ಟು ಕಷ್ಟ ಆಯಿತು ಅಂತ ನೋಡಿದ್ವಿ ಅದೇ ಆವಾಗ ನಮಗೆ ಡಾಕ್ಟ್ರುಗಳು ತುಂಬ ಸಹಾಯ ಮಾಡಿದ್ರು ನಮ್ಮ ಜನಗಳಿಗೆ ಕರೋನಾನು ವಾಸಿ ಮಾಡಿಕೊಳ್ಳಲು ಆವಾಗ ಪ್ರತಿಯೊಂದು ಹಾಸ್ಪೆಟ್ಳು ಪ್ರತಿಯೊಂದು ಪ್ರೈವೇಟ್ ಕ್ಲಿನಿಕ್ಕು ಕೂಡ ಕ್ವಾರಂಟೈನ್ ಸೆಂಟ್ರಾಗಿ ಕನ್ವರ್ಟ್ ಮಾಡಿದ್ರು ಸರ್ಕಾರದವರು ಆವಾಗ ಇವರೂ ಕೂಡ ತುಂಬ ಸಹಕರಿಸಿದ್ರು ಜನಗಳಿಗೆ ಕೊರೋನವನ್ನು ವಾಸಿ ಮಾಡಿಕೊಳ್ಳಲು ಪ್ರತಿ ಆಸ್ಪತ್ರೆಯವರೂ ಪ್ರತಿ ಕ್ಲಿನಿಕ್ದವರೂ ಕೂಡ ಸಹಾಯ ಮಾಡಿದ್ರು ಅವರ ಜಾಗವನ್ನು ಕ್ವಾರಂಟೈನ್ ಸೆಂಟರಾಗಿ ಕನ್ವರ್ಟ್ ಮಾಡಲು ಅವರು ಸಹಾಯ ಮಾಡಿ ಸರ್ಕಾರಕ್ಕೆ ಬಿಟ್ಕೊಟ್ರು ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳುನೂ ಕ್ವಾರಂಟೈನ್ ಮಾಡಲು ಬಿಟ್ರು ಆಯುರ್ವೇದಿಕ್ ವೈದ್ಯ ಶಾಲೆಗಳು ಇಂಥ ಮಕ್ಕಳು ಇಂತಲ್ಲಿ ಓದುತ್ತಿರೋ ನರ್ಸು ಡಾಕ್ಟ್ರುಗಳು ಕೆಲಸ ಮಾಡ್ತಿರೋರು ಮತ್ತು ಡಾಕ್ಟ್ರು ಓದ್ಬೇಕಂತ ಓದ್ತಿರೋ ಸ್ಟೂಡೆಂಟ್ಗಳು ಇವರೆಲ್ಲ ತುಂಬ ಸಹಾಯ ಮಾಡಿದ್ರು ಮತ್ತೆ ನಮ್ಮ ತುಮಕೂರಲ್ಲೇ ಡಾಕ್ಟರ್ ಮಹಾದೇವಪ್ಪ ಲೇಸರ್ ಕಣ್ಣಿನ ಆಸ್ಪತ್ರೆ ಅಂತ ಇದೆ ಅಲ್ಲೂ ಕೂಡ ತುಂಬ ಒಳ್ಳೇ ಕಣ್ಣಿನ ಚಿಕಿತ್ಸೆ ತಗೊಂಡ್ಬೋದು ಕಣ್ಣಿನ ತೊಂದರೆಯಿರುವವ್ರು ಕಡಿಮೆ ದರದಲ್ಲಿ ತುಂಬ ಸಹಾಯ ಮಾಡ್ತಾರೆ ಈ ರೀತಿ ಒಳ್ಳೊಳ್ಳೆಯ ಆಸ್ಪತ್ರೆಗಳಿರ್ಬೇಕಾದರೆ ನಮ್ಮ ತುಮಕೂರು ಜಿಲ್ಲೇನ ಬಿಟ್ಟು ಬೇರೆ ಕಡೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ ಈ ರೀತಿ ಪ್ರತಿ ಜಿಲ್ಲೆಯಲ್ಲೂ ಜನಗಳಿಗೆ ಸಹಾಯ ಮಾಡಿಕೊಟ್ರೆ ಅವರುಗಳು ತುಂಬ ಆರೋಗ್ಯವಾಗಿರ್ತಾರೆ ತುಂಬ ಅವರಿಗೆ ಯೂಸ್ಫುಲ್ ಆಗುತ್ತೆ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ